ನಾನು ಭೇಟಿ ನೀಡಿದ ಸ್ಥಳಗಳಲ್ಲಿ ಮಂಗಳೂರು ನನಗೆ ತುಂಬ ಇಷ್ಟವಾಯಿತು ಏಕೆಂದರೆ ಅಲ್ಲಿನ ಜನಗಳ ಆಡಂಬರ ಮತ್ತು ವೈವಿಧ್ಯತೆ ನನಗೆ ತುಂಬ ಇಷ್ಟವಾಯಿತು ಅಲ್ಲಿ ನಾವು ಊಟಗಳು ತುಂಬಾ ಬಹಳ ವಿಚಿತ್ರವಾಗಿವೆ ಅವುಗಳನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತದೆ ಇದರಿಂದ ನನಗೆ ಮಂಗಳೂರು ತುಂಬ ಇಷ್ಟ ಆಯಿತು ಅದೇ ರೀತಿ ನಮ್ಮ ಅರಮನೆ ನಗರಿಯಾದಂತಹ ಮೈಸೂರು ಕೂಡ ನನಗೆ ಇಷ್ಟವಾಯಿತು ಏಕೆಂದರೆ ಮಹಾರಾಜರುಗಳು ಅವಾಗಿನಿಂದ ಆಗಿನ ಕಾಲದಿಂದ ಹೇಗೆಲ್ಲ ಆಡಳಿತ ನಡೆಸುತ್ತಿದ್ದಾರೆ ಮತ್ತೆ ನ ಅಲ್ಲಿನ ಸುಂದರವಾದ ಅರಮನೆಗಳು ಜನರ ಬದುಕಿನ ರೀತಿ ಸಹ ನನಗೆ ತುಂಬ ಇಷ್ಟವಾಯಿತು